ಹಲೋ ಹೇಳಿ ಹಾಂ ಹೇಳಿ ನಾನು ಇವಾಗ ಇನ್ನು ಆಚೆ ಬಂದೆ

ಜ್ವರ ಅಷ್ಟೆನಾ ಕೆಮ್ಮು ನೆಗಡಿ ಏನಾರು ಇದೆಯಾ ಹಾಂ ನಿನ್ನೆ ಬಂದಿದ್ರಾ ಹಾಸ್ಪೆಟಲಿಗೆ ಹಾಂ ಇಂಜೆಕ್ಷನ್ ತಗೊಂಡಿದ್ರಾ ಹಾಂ ನಾಳೆ ಟೆನ್ನಿಗೆ ನಾ ಹತ್ತು ಗಂಟೆಗೆ ಬನ್ನಿ ಹಾಂ ನಾಳೆ ಚೆಕ್ ಮಾಡ್ತೀನಿ ಮತ್ತೆ ಬ್ಲೆಡ್ ಟೆಸ್ಟು ಮಾಡೋಣ ಇನ್ನು ಕಡಿಮೆ ಆಗಿಲ್ಲ ಹಾಂ

ಹಾಂ ಆಗುತ್ತೆ ನಾಳೆ ಇಂಜೆಕ್ಷನ್ ಹಾಕುದ್ರೆ ಆಲ್ಮೊಸ್ಟ್ ಸರಿ ಹೋಗುತ್ತೆ ಇನ್ನು ಏನಿಲ್ಲ ನಿಮ್ಗೆ ಏನೇನು ಆಗ್ತಿದೆ ಜ್ವರ ಅಷ್ಟೆನಾ ಬೇರೆ ಏನಾದ್ರು ಇದೆಯಾ

ಹಾಂ ಈ ಹಾಂ ಏನಾಗೊಲ್ಲ ಸರಿ ಹೋಗುತ್ತೆ ನೀವು ನಿನ್ನೆನೆ ಸ್ವಲ್ಪ ಮಾತ್ರೆ ತಗೊಂಡಿದ್ರಾ ಕರೆಕ್ಟಾಗಿ ಹಾಂ ಬಿಸಿ ನೀರು ಜಾಸ್ತಿ ಕುಡೀರಿ ಕರೆಕ್ಟ್ ಟೈಮಿಗೆ ಊಟ ಎಲ್ಲ ಮಾಡಿ ಮತ್ತೆ ಹಣ್ಣೆಲ್ಲ ಜಾಸ್ತಿ ತಿನ್ನಿ ಹಾಂ ಬೇರೆ ಏನು ತೊಂದರೆಯಿಲ್ಲ ನಾಳೆ ಹಣ್ಣು ಜಾಸ್ತಿ ಹಿಂಗೇ ಜ್ವರ ಇದ್ದರೇ ಬ್ಲೆಡ್ ಟೆಸ್ಟ್ ಮಾಡೋಣ ಆಯಿತಾ ಹಾಂ ಹಾಂ ಮೈಕೈ ನೋವು ಇದೆಯಾ ಹಾಂ ಕೈ ಕಾಲು ನೋವು ಆ ಥರದೇನಿಲ್ಲ ತಲೆ ಸುತ್ತು ಇದೆಯಾ ಹಾಂ ಹಾಂ ಸರಿ ನಾಳೆ ಬನ್ನಿ ಹತ್ ಗಂಟೆಗೆ ಆಯಿತಾ ಹಾಂ ಹತ್ತು ಗಂಟೆಗೆ ಬನ್ನಿ ಟಿಫನ್ ಮಾ ತಿಂಡಿ ಮಾಡ್ಕೊಂಡು ಬಂದಿರಿ ಆಯಿತಾ ಹಾಂ ಇಂಜೆಕ್ಷನ್ ನಾಳೆ ತಗೊಳ್ಳುವಿರಂತೆ ಹಾಂ ಸರಿ ಹಾಂ ಹಾಂ ಇಲ್ಲ ಹತ್ತು ಗಂಟೆಗೆ ಬಂದಿರ್ತೀನಿ ಬನ್ನಿ ಆಯಿತಾ ಇವತ್ತು ಸ್ವಲ್ಪ ಕೆಲಸ ಇತ್ತು ಅಂತ ಆಚೆ ಬಂದಿದ್ದೀನಿ ನಾಳೆ ಇರ್ತೀವಿ ಬನ್ನಿ ಆಯಿತಾ ಹಾಂ ಸರಿ